ಹಲೋ ಪಡಿವಾಲ್ ರೆಸ್ಟೋರೆಂಟ್ ಅಲ್ಲವಾ ಹೌದು ನಾನು ಈಗಷ್ಟೇ ಕೆಲವು ತಿಂಡಿಗಳನ್ನ ಆರ್ಡರ್ ಕೊಟ್ಟಿದ್ದೇನೆ ಅದಕ್ಕೆ ಇನ್ನೂ ಕೆಲವು ತಿಂಡಿಗಳನ್ನ ಸೇರಿಸಬೇಕಾಗಿತ್ತು ಸರ್ ಬಿಲ್ ಆಗಿಲ್ಲಲ್ಲ ಹೌದು ನಾನು ಹೇಳ್ತೇನೆ ನೀವು ನೋಟ್ ಮಾಡಿಕೊಳ್ತೀರಾ ಸರ್ ಸರಿ ಐದು ಪ್ಲೇಟ ದಾಲ್ ಫ್ರೈ ಮತ್ತು ಐದು ಪ್ಲೇಟ ಆಲು ಪಾಲಕ್ ಮತ್ತು ಐದು ಪ್ಲೇಟ ವೆಜ್ ಪುಲಾವ್ ಹೌದು ಸರ್ ವೆಜ್ ಪುಲಾವ್ ಮತ್ತು ಐದು ಪ್ಲೇಟ ವೆಜ್ ಬಿರ್ಯಾನಿ ಪುಲಾವ್ ಮತ್ತು ವೆಜ್ ಬಿರ್ಯಾನಿ ಸಪ್ರೇಟ್ ಸಪ್ರೇಟ್ ಇರಲಿ ಸರ್ ಮತ್ತು ಐದು ಪ್ಲೇಟ ದಾಲ್ ರೈಸ್ ಹೌದು ಐದು ಪ್ಲೇಟ ಮಶ್ರೂಮ್ ಪುಲಾವ್ ಮತ್ತು ಐದು ಪ್ಲೇಟ ಗೋಬಿ ಮಂಚೂರಿ ಹೌದು ಐದು ಪ್ಲೇಟ ಫ್ರೈಡ್ ರೈಸ್ ವೆಜ್ ಫ್ರೈಡ್ ರೈಸ್ ಇರಲಿ ಸರ್ ಹೌದು ಐದು ಪ್ಲೇಟ್ ಇರಲಿ ಅದು ಮತ್ತು ಗೋಬಿ ಚಿಲ್ಲಿ ಇದೆಯಾ ಸರ್ ಸರಿ ಹಾಗಾದರೆ ಅದೊಂದು ಐದು ಪ್ಲೇಟ್ ಇರಲಿ ಗೋಬಿ ಚಿಲ್ಲಿ ಮತ್ತು ಪನ್ನೀರ್ ಬಟರ್ ಮಸಾಲೆ ಒಂದು ಐದು ಪ್ಲೇಟ್ ಇರಲಿ ಮಶ್ರೂಮ್ ಮಂಚೂರಿ ಒಂದು ಐದು ಪ್ಲೇಟ್ ಇರಲಿ ಐದು ಪ್ಲೇಟ್ ಹೌದು ಐದು ಪ್ಲೇಟ ಮಶ್ರೂಮ್ ಚಿಲ್ಲಿ ಐದು ಪ್ಲೇಟ್ ಇರಲಿ ಸರ್ ಮತ್ತು ಆಗ ವೆಜ್ ಫ್ರೈಡ್ ರೈಸ್ ಹೇಳಿದ್ದೆನಲ್ಲ ಈಗ ಶೆಜ್ವಾನ್ ಫ್ರೈಡ್ ರೈಸ್ ಕೂಡ ಐದು ಪ್ಲೇಟ್ ಇರಲಿ ಆಂ ಇನ್ನೂ ಶೆಜ್ವಾನ್ ನೂಡಲ್ಸ್ ಕೂಡ ಐದು ಪ್ಲೇಟ್ ಇರಲಿ ಹೌದು ಮತ್ತು ರೋಟೀಸಲ್ಲಿ ಬಟರ್ ರೋಟಿ ಒಂದು ಮೂರು ಪ್ಲೇಟ್ ಇರಲಿ ಸರ್ ಅದಂದರೆ ಮೂರು ಪ್ಲೇಟ್ ಅಂದರೆ ಆರು ಬರುತ್ತಲ್ಲವಾ ಹಾಗಾಗಿ ಮೂರು ಪ್ಲೇಟ್ ಇರಲಿ ಹೌದು ಮತ್ತೊಂದು ಪುದೀನಾ ರೋಟಿ ಇರಲಿ ಒಂದೆರಡು ಪ್ಲೇಟ್ ಇರಲಿ ಪುದೀನ ರೋಟಿ ಹೌದು ಪುದೀನ ರೋಟಿ ಎರಡು ಪ್ಲೇಟ್ ಇರಲಿ ಮತ್ತು ನಾನ್ ಒಂದು ಹತ್ತಿರಲಿ ಸರ್ ನಾನ್ ಒಂದು ಹತ್ತಿರಲಿ ಹೌದು ಮತ್ತು ಹರಾಭರಾ ಕಬಾಬ ಒಂದು ನಾಲ್ಕು ಪ್ಲೇಟ್ ಇರಲಿ ಸರ್ ಸರಿ ನಾಲ್ಕು ಪ್ಲೇಟ್ ಹರಾಭರಾ ಕಬಾಬ ಮತ್ತು ಗೋಬಿ ಟಿಕ್ಕ ಚಿಲ್ಲಿ ಇದೆಯಲ್ವಾ ಅದೊಂದು ಐದು ಪ್ಲೇಟ್ ಇರಲಿ ಹಾಗೆ ಪನ್ನೀರ್ ಟಿಕ್ಕಾ ಚಿಲ್ಲಿ ಕೂಡ ಐದು ಪ್ಲೇಟ್ ಇರಲಿ ಹೌದು ಐದು ಪ್ಲೇಟ್ ಇರಲಿ ಇನ್ನೂ ಮತ್ತು ಈಗ ದೋಸೆ ಹೇಳ್ತೇನೆ ಆಗ ಮಸಾಲೆ ದೋಸೆ ನಾನು ಬರೀ ಎರಡು ಪ್ಲೇಟ್ ಹೇಳಿದ್ದೆ ಅದಕ್ಕೆ ಐದು ಪ್ಲೇಟ್ ಸೇರಿಸಿ ಹಾಂ ಒಟ್ಟು ಏಳು ಪ್ಲೇಟ್ ಮಸಾಲೆ ದೋಸೆ ಇರಲಿ ಮತ್ತು ಏಳು ಪ್ಲೇಟ್ ಆನಿಯನ್ ಉತ್ತಪ್ಪ ಇರಲಿ ಆನಿಯನ್ ಉತ್ತಪ್ಪ ನಾನು ಆಗ ಹೇಳಿರಲಿಲ್ಲ ಈಗ ಆನಿಯನ್ ಉತ್ತಪ್ಪ ಏಳು ಪ್ಲೇಟ್ ಇರಲಿ ಹೌದು ಮತ್ತೊಂದು ಎರಡು ಪ್ಲೇಟ್ ಪಾವ್ ಭಾಜಿ ಇರಲಿ ಸರ್ ಪಾವ್ ಭಾಜಿ ಎರಡು ಪ್ಲೇಟ್ ಇರಲಿ ರವೆ ದೋಸೆ ಒಂದು ಐದು ಪ್ಲೇಟ್ ಇರಲಿ ಸರ್ ಹೌದು ರವೆ ದೋಸೆ ಒಂದು ಐದು ಪ್ಲೇಟ್ ಇರಲಿ ಮತ್ತು ಪೂರಿ ಭಾಜಿ ಒಂದು ಹತ್ತು ಪ್ಲೇಟ್ ಇರಲಿ ಸರ್ ಪೂರಿ ಭಾಜಿ ಹತ್ತು ಪ್ಲೇಟ್ ಇರಲಿ ಹೌದು ಹತ್ತು ಪ್ಲೇಟ್ ಪುರಿ ಭಾಜಿ ಇರಲಿ ಮತ್ತು ಸೆಟ್ ದೋಸೆ ಒಂದು ಹನ್ನೆರಡು ಪ್ಲೇಟ್ ಸೆತ್ ದೋಸೆ ಇರಲಿ ಸರ್ ಹೌದು ಹನ್ನೆರಡು ಪ್ಲೇಟ್ ಸೆಟ್ ದೋಸೆ ಇರಲಿ ಹಾಂ ಸರಿ ಇನ್ನೂ ಬೆಣ್ಣೆ ಮಸಾಲೆ ದೋಸೆ ಕೂಡ ಒಂದು ಐದು ಪ್ಲೇಟ್ ಇರಲಿ ಸರ್ ಹೌದು ಐದು ಪ್ಲೇಟ್ ಬೆಣ್ಣೆ ಮಸಾಲೆ ದೋಸೆ ಇರಲಿ ಮತ್ತು ನೀರು ದೋಸೆ ಒಂದು ಐದು ಪ್ಲೇಟ್ ಇರಲಿ ಹೌದು ನೀರು ದೋಸೆ ಐದು ಪ್ಲೇಟ್ ಇರಲಿ ಹಾಂ ಹೌದು ಸರಿ ಸರ್ ಇಷ್ಟನ್ನೂ ಎಷ್ಟು ಹೊತ್ತಾಗ್ಬೋದು ಸರ್ ನಮಗೆ ಮನೆಗೆ ತಲುಪಿಸಲಿಕ್ಕೆ ಅರ್ಧ ಗಂಟೆ ಒಳಗೆ ಬರ್ತದಾ ಸರ್ ಸರಿ ಸರ್ ಓಕೆ ಬಿಲ್ ಎಷ್ಟು ಬಿಲ್ ಕೂಡ ಅದರ ಜೊತೆನೇ ನನಗೆ ಕೊಡಿ ಕೊಟ್ಟು ಕಳಿಸಿ ನಾನು ಅದನ್ನು ನಿಮಗೆ ಪೇ ಮಾಡ್ತೇನೆ ಆಯಿತು ಸರ್ ಸರಿ ಇಡ್ತೀನಿ